ನಮ್ಮ ಗ್ರಾಮದಿಂದ ನಮ್ಮ ಗ್ರಾಮ ಸಮುದಾಯಗಳಿಂದ ಹೊರಗೆ ಪ್ರವಾಸದಲ್ಲಿರುವಾಗ ನಾವು ಅನುಭವಿಸಿದ ಕೆಲವು ತೊಂದರೆಗಳು ಈ ಥರವಾಗಿವೆ ನಾವು ಬೇರೆ ಪ್ರದೇ ನಮ್ಮ ನಮ್ಮ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಆದ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳಿಸ್ತೆ ತಿಳಿಸಿಕೊಡುತ್ತೇವೆ ತಮ್ಮಲ್ಲಿ ನಾವು ಬೇರೆ ಪ್ರದೇಶದಲ್ಲಿ ಹೋದಾಗ ನಮ್ಗೆ ಹೆಚ್ಚು ಕಡಿಮೆ ಈಗ ಬೇರೆ ಊರಿಂದ ಬರಬೇಕಂದ್ರೆ ನಮಗೆ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಆ ಟೈಮಿನಾಗ ನಾವು ಈಗ ನಮ್ಮ ನಮ್ಮ ಪ್ ನಮ್ಮ ಜಾಗಕ್ಕೆ ಬರ್ಬೇಕಂದ್ರೆ ಬಸ್ ನಿಲ್ಲಲಿಕ್ಕೆ ನಾವು ಒಂದು ಯಾವ್ದಾದರೂ ಜಾಗದಲ್ಲಿ ಒಂದು ವ್ಯವಸ್ಥೆ ಇರಲಿಕ್ಕೆ ಅಂತ ಹೋಗ್ತಾಯಿದ್ವಿ ಹಾಗೆ ಹೋದಲ್ಲಿ ಅಲ್ಲಿಯೇ ನಾವೊಂದು ಯಾವುದೋ ಲಾಡ್ಜುಗಳನ್ನು ಮತ್ತು ಈ ಪ್ರವಾಸಿ ಸ್ಥಳಗಳು ಆಯ್ತು ಲಾಡ್ಜ್ ಆಯ್ತು ಅಲ್ಲಿ ನಾವು ಯಾವುದೋ ಒಂದು ರೂಮು ರೆಂಟ್ ತೊಗೊಳ್ಳಿಕ್ಕೆ ಹೋಗ್ತಾಯಿರ್ತಿವಿ ಆ ರೂಮು ರೆಂಟ್ ನಮ್ಮ ರೆಂಟು ನಮಗೆ ಒಂದೊಂದ್ ಕಡೆ ಮೂನ್ನೂರು ಇರ್ತದೆ ಒಂದು ಕಡೆ ಐನೂರು ಇರ್ತದೆ ಒಂದು ಕಡೆ ಎಂಟ್ನೂರು ಇರ್ತದೆ ಒಂದು ಕಡೆ ಸಾವಿರ ಇರ್ತದೆ ಯಾವುದು ಯಾವ್ದು ತೊಗೊಬೇಕು ನಾವಿರೋದು ಒಂದು ದಿನ ನೈಟು ಒಂದೇ ದಿನಕ್ಕೆ ಇಷ್ಟೆಲ್ಲಾ ದುಡ್ಡು ಕೊಡಬೇಕಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ ಅದೇ ಥರವಾಗಿ ಅಲ್ಲಿ ಒಂದು ಹೋದರೆ ನಮಗೆ ನಮ್ಮ ಕಡೆ ನೋಡಿದರೆ ಕೋಲ್ಡ್ ಇರ್ತದೆ ಏರಿಯಾ ನಮ್ಮ ಏರಿಯಾ ಈ ಕಡೆ ಬಂದರೆ ಭಾಳ ವೆದರ್ಸು ವೆದರ್ ಭಾಳ ಹೀಟ್ ಇರ್ತದೆ ಹೀಟು ಹೀಟ್ ಪ್ರದೇಶ ನಮಗೆ ಅಲ್ಲಿಂದ ಇಲ್ಲಿ ಇಲ್ಲಿ ಇಲ್ಲಿ ಅಂದರೆ ನಮಗೆ ಬರ್ ಬರಬೇಕಂದ್ರೆ ನಿದ್ದೆ ನಿದ್ದೆ ನಿದ್ದೆ ಚೆನ್ನಾಗಾಗೋದಿಲ್ಲ ಅಂತ್ಹೇಳಿ ಯೋಚನೆ ಮಾಡ್ತೇವೆ ಆದರೆ ನಮಗೇನು ಮಾಡಬೇಕು ಸಮಸ್ಯೆ ಆಗಿರ್ತದಲ್ಲ ನಾವು ಒಂದು ದಿವ್ಸ ಹೆಂಗಾದ್ರು ಜೀವನ ಮಾಡಲೇ ಬೇಕಲ್ಲಪ್ಪಾ ಅಂತ್ಹೇಳ್ ಯಾವ್ದಾದರೂ ಒಂದು ಲಾಡ್ಜ್ ಹಿಡಿತಿವಿ ಆ ಲಾಡ್ಜಿನಲ್ಲಿ ನೋಡಿದರೆ ನಮಗೆ ಒಂದು ಮೂನ್ನೂರು ನಾಲ್ಕು ನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಒಂದು ರೂಮು ಸಿಗತೈತಿ ಹೋಗ್ತೀವಿ ಪಾ ಆ ರೂಮಿನಲ್ಲಿ ಹೋಗ್ತೀವಿ ಮಲ್ಕೋ ಮಲ್ಕೊಳ್ಳಿಕ್ಕೆ ಅಲ್ಲೆಲ್ಲ ವೆಯ್ಟರ್ ಗೀಟ್ರ್ ಇರ್ತಾರೆ ಕರಿತಿವಿ ಅದು ನಮ್ಮ ನಮ್ಮ ಕಡೆ ಊಟ ನೋಡ್ತೀವಿ ಈಗ ನಮ್ಮ ಕಡೆಯದು ಊಟ ನಮ್ಮ ಕಡೆ ಈ ಕಡೆ ಊಟ ಚೆನ್ನಾಗಿರೋದಿಲ್ಲ ಹಂಗಾಗಿ ನಾವು ಭಾಳ ಕಷ್ಟ ಅನುಭವಿಸ್ತೀವಿ ಬೇರೆ ಕಡೆ ಬಂದಾಗ ನಮ್ಮ ಪ್ರದೇಶ ಬಿಟ್ಟು ಹೋದ್ವಿ ಅಂದರೆ ನಮಗೆ ಭಾಳ ಸಮಸ್ಯೆ ಆಗ್ತಾ ಇರ್ತದೆ ಅದೇ ನಾವು ನಮ್ಮ ನಮ್ಮ ಗ್ರಾಮ ನಮಗೆ ಬಹಳ ಅನುಕೂಲ ಆಗುತ್ತೆ ಯಾವಾಗಲೂ ನಮ್ಮ ಗ್ರಾಮ ನಮ್ಮ ಗ್ರಾಮ ನಮ್ಮ ಗ್ರಾ ನಮ್ಮ ನಮ್ಮ ಗ್ರಾಮದಲ್ಲಿರುವ ಜನಗಳು ನಮಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಬೇರೆ ಕಡೆ ಹೋದರೆ ನಾವು ಜನಗಳು ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತ್ಹೇಳಿ ಭಾಳ ತೊಂದ್ರೆಗಳು ಅನುಭವಿಸ್ತಾಯಿರ್ತೀವಿ ಅದೇ ಥರವಾಗಿ ಊಟದ್ದು ಕೂಡ ಸರಿಯಾಗಿ ಅನ್ ಅನಿಸೋದಿಲ್ಲ ಊಟ ನಾವು ನಾವು ನಮ್ಮ ಮನೆಯಲ್ಲಿ ಊಟ ಮಾಡಿದ್ದು ಹೊರಗಡೆ ಊಟ ಮಾಡಿದ್ದು ಭಾಳ ವ್ಯತ್ಯಾಸ ಇರ್ತದೆ ಅದೇ ಥರವಾಗಿ ನಾವು ಊಟ ಊಟದಲ್ಲಿ ಕೂಡ ನಮಗೆ ಹೆಚ್ಚು ಕಡಿಮೆ ಆಗ್ತಾಯಿರ್ತದೆ ಹಾಗೂ ನಾವು ನೈಟ ಕೂಡ ನಾವು ಮಲ್ಕೊಳ್ಬೇಕಂದರೆ ನಿದ್ದೆ ಬರೋದಿಲ್ಲ ಹಾಗೂ ನಮ್ಮ ಕಡೆ ಸೊಳ್ಳೆಗಳು ಕಮ್ಮಿ ಇರ್ತದೆ ನಾವು ಬೇರೆ ಕಡೆ ಹೋದಾಗೆಲ್ಲ ಬೇರೆ ಪ್ರದೇಶಗಳ ಸೊಳ್ಳೆಗಳು ಈ ಬಯಲು ಪ್ರದೇಶ ಇರ್ತದೆ ಅಲ್ಲೆಲ್ಲ ಸೊಳ್ಳೆಗಳು ಸೊಳ್ಳೆಗಳ ಕಾಟ ಭಾಳ ಇರ್ತದೆ ಅದೇ ಥರವಾಗಿ ಸೊಳ್ಳೆಗಳು ನಮಗೆ ಕಡಿತಾ ಇರ್ತವೆ ಅದು ಅದೇ ಆ ಆ ಥರದಲ್ಲಿ ಅದರಲ್ಲೂ ನಮಗೆ ನಿದ್ದೆ ಬರ್ತಾ ಇರೋದಿಲ್ಲ ಹಾಗಾಗಿ ಏನೋ ಒಂದು ಭಾಳ ಭಾಳ ಅನಾನುಕೂಲ ಇರ್ತದೆ ನಮ್ಮ ಸಮುದಾಯ ಬಿಟ್ಟು ಹೋದ್ವಿ ಅಂದರೆ ನಮಗೆ ಒಳ್ಳೆಯದು ಸಿಗೋ ಎಲ್ಲಾದರೂ ಎಲ್ಲೇ ಒಂದು ಕಡೆ ನಾವು ಒಂದು ಉತ್ತಮವಾದ ಜಾಗ ಇರ್ಬೋದು ಅನ್ನಬೋದು ಆದರೆ ನಾವು ಭಾಳ ನಾವು ತೊಂದರೇಗಳೇ ಅನುಭವಿಸಿದ್ದು ಭಾಳ ಹೊರಗಡೆ ಹೋದಾಗ ನಮ್ಮ ಸಮುದಾಯ ಬಿಟ್ಟು ಹೊರಗಡೆ ಹೋದಾಗ ತೊಂದರೆಗಳು ಅನುಭವಿಸಿದ್ದು ಭಾಳ ಆದ್ರೆ ನಮ್ಮ ಸಮುದಾಯ ಆಗಿದ್ದರೆ ನಮ್ಗೆ ಅಂತ ತೊಂದರೆಗಳು ಯಾವುದೇ ಥರನಾ ಯಾವುದೇ ಥರವಾದ ತೊಂದರೆಗಳು ಬರೋದಿಲ್ಲ ನಾವು ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಒಂದೂರಿಗೆ ಹೋದ್ವಿ ಆ ಊರಾಗ ನಮ್ಗೆ ಊಟದ್ದು ಸ್ ಊಟದ್ದು ಸರಿ ಇರೋದಿಲ್ಲ ಹಾಗೂ ನೀರಿಂದು ನೀರು ಕುಡೀಲಿಕ್ಕೆ ನೀರು ಸರಿ ಇರೋದಿಲ್ಲ ಪಿಲ್ಟ್ರ್ ನೀರು ಇರ್ತದೆ ಒಂದು ಕಡೆ ಒಂದೊಂದು ಕಡೆ ಫಿಲ್ಟರ್ನೂ ಇರೋದಿಲ್ಲ ಒಂದೊಂದು ಕಡೆ ಕೆರೆ ನೀರು ಇರ್ತದೆ ಕೆರೆ ನೀರು ಕುಡೀಲಿಕ್ಕೆ ಕೆರೆ ನೀರನ್ನು ಕುಡಿದ್ರೆ ಕೆಮ್ಮು ನೆಗಡಿ ಕಫ ಎಲ್ಲ ಚಾಲೂ ಆಕ್ಕತಿ ಹಾಗಾಗಿ ನಾವು ಬೇರೆ ಪ್ರವಾಸದಲ್ಲಿರುವಾಗ ತೊಂದರೆಗಳೇ ಅನುಭವಿಸಿದ್ದು ಭಾಳ ನಮ್ಮ ಪ್ರದೇಶಕ್ಕಿಂತ ಹಾಗಾಗಿ ನಾವು ಬೇರೆ ಪ್ರದೇಶದಲ್ಲಿ ಎಷ್ಟು ಎಷ್ಟೊತ್ತು ಎಷ್ಟು ಇರ್ಬೋದಂದರೆ ಒಂದು ದಿನ ಇರ್ಬೋದು ಅಬ್ಬಬ್ಬಾ ಅಂದರೆ ಎರಡು ದಿನ ಅಂತೂ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಪ್ರದೇಶಕ್ಕೆ ಮರಳಿ ಓಡಿ ಬರುತ್ತೇವೆ ಹಾಗಾಗಿ ನಮ್ಮ ಪ್ರದೇಶ ನಮಗೆ ನಮ್ಮ ನಮ್ಮ ಜಾಗ ನಮ್ಮ ಗ್ರಾಮ ನಮ್ಮ ಊರು ನಮಗೆ ಉತ್ತಮ ಅಂತ ಹೇಳಬೋದು ಬೇರೆ ಕಡೆ ಹೋದಾಗ ಭಾಳ ಸಮಸ್ಯೆಗಳು ಅನುಭವಿಸ್ತೀವ್ ನಾವು ಹಾಗೂ ತೊಂದರೆಗಳು ಕೂಡ ಅನುಭವಿಸಿದ್ದೀವಿ ನಾವು ಟ್ರಾವೆಲಿಂಗಿನಲ್ಲಿ ಕೂಡ ಭಾಳ ಪ್ರಾಬ್ಲಮ್ಸ್ ಇದೆ ನಮ್ಮ ಗದಗ ಡಿಸ್ಟ್ರಿಕ್ಕಿದು ಟ್ರಾವೆಲಿಂಗ್ ಒಳ್ಳೆದಾಗಿದೆ ಚೆನ್ನಾಗಿದೆ ಅಂದರೆ ಬೇರೆ ಡಿಸ್ಟ್ರಿಕ್ಗ್ನಾಗ ಹೋದ್ರೆ ಬಸ್ಸುಗಳ ಅನುಕೂಲ ಪ್ರಾಬ್ಲಮ್ಸ್ ಇದೆ ನಮ್ಮ ಗದಗ ಕೂಡ ಗದಗ ಡಿಸ್ಟ್ರಿಕ್ಕಿಗೆ ಒಂದು ಉತ್ತಮವಾದ ರಸ್ತೆ ಇದೆ ವಾಹನದ ವಾಹನ ವ್ಯವಸ್ಥೆ ಇದೆ ಹಾಗೂ ಆಟೋಗಳು ನಮಗೆ ಇಲ್ಲೆಲ್ಲಪ್ಪಾ ಅಂದರೆ ಪಟ್ಟನೇ ಮನೆಗೆ ಹೋಗಲಿಕ್ಕೆ ಮನೆ ಆಟೋಗಳಿವೆ ಹಾಗೂ ನೈಟ್ ಬಂದರೆ ನಮಗೆ ಆಟೋ ಚಾಲಕರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ ಗದಗ ನಮ್ಮ ಸಹ ನಮ್ಮ ಗದಗಿನಲ್ಲಿ ಕೂಡ ಬೇರೆ ಕಡೆ ಹೋದಾಗೆಲ್ಲ ನಾವೆಲ್ಲ ಭಾಳ ತೊಂದರೆಗಳು ಅನುಭವಿಸಿದ್ದೀವಿ ಜನ ಕೇಳಿದರೆ ಏನಾದರೂ ಅಡ್ರೆಸ್ ಕೇಳಿದರೆ ಏನು ಗೊತ್ತಿಲ್ಲ ಹೋಗಪ್ಪಾ ಅಂತಾರೆ ಆದ್ರೆ ನಮ್ಮ ಕಡೆ ಜನ ಹಂಗಿಲ್ಲ ಏ ಇದು ನಿಮಗೆ ಇಲ್ಲಿ ಜಾಗ ಇದೆ ಅಂದರೆ ನಿಮಗೆ ನಮ್ಮ ಕಡೆ ಜನ ಗದಗದ ಜನ ಮನೆ ಮಠ ಹೋಗಿ ಆದರೂ ಅವ್ರನ್ನು ಕಳಿಸ್ಕೊಂಡು ಕಳಿಸಿ ಮಾ ಹೆಲ್ಪ್ ಮಾಡಿ ಕೊಡ್ತಾರೆ ಬೇರೆ ಕಡೆ ಹೋದಾಗೆಲ್ಲ ನಾವು ಭಾಳ ಸಮಸ್ಯೆಯನ್ನು ಅನುಭವಿಸಿದ್ವಿ ಇದು ಅಡ್ರೆಸ್ ಎಲ್ಲಿದೆ ಏ ನಂಗೊತ್ತಿಲ್ಲಪ್ಪಾ ಹೋಗು ಮುಂದೆ ಕೇಳ್ಹೋಗು ಅಂದಿರ್ತಾರೆ ಅಂತಾರೆ ಅದೇ ಥರ ನಾವು ನಮ್ಮ ಕಡೆ ಜನ ಆ ಥರ ಮಾಡೋದಿಲ್ಲ ನಾವು ಈಗ ಯಾರಾದರೂ ಬೇರೆ ಕಡೆಯಿಂದ ಜನ್ರು ಜನ ಬಂದರಂದ್ರೆ ಅವರಿಗೆ ಹೆಲ್ಪ್ ಮಾಡಿದ್ದು ಭಾಳ ನಾವು ನಾವು ಬೇರೆ ಕಡೆ ಹೋದಾಗ ನಾವು ಹೆಲ್ಪ್ ಅಕಸ್ಮಾತು ಯಾರೋ ಒಬ್ಬರು ನೂರಕ್ಕೆ ಒಬ್ಬರು ನಮಗೆ ಹೆಲ್ಪ್ ಮಾಡಿರ್ತಾರಷ್ಟೇ ಆದರೆ ಆಲ್ಮೋಸ್ಟ್ ಜನ ಹೆಲ್ಪಿಂಗ್ ನೇಚರೇ ಇಲ್ಲ ಬೇರೆ ಕಡೆ ಹೋದಾಗೆಲ್ಲ ಅಂತ್ಹೇಳ್ಬವ್ದು ಒಳ್ಳೆಯ ಸ ಅಲ್ಲಿ ಅಲ್ಲಿ ನಮ್ಮ ಸಮುದಾಯಕ್ಕಿಂತ ಬೇರೆ ಸಮುದಾಯಕ್ಕೆ ಹೋದರೆ ನಮಗೆ ಭಾಳ ತೊಂದರೆ ಅನುಭವಿಸಿದ್ವಿ ನಮ್ಮ ಸಮುದಾಯ ನಮಗೆ ಉತ್ತಮ ಅಂತ್ಹೇಳಿದ್ರೆ ಪ್ರವಾಸದಲ್ಲಿರುವಾಗ ನಾನು ನಮ್ಮ ನಮ್ಮ ಜನಗಳೇ ನಾವು ನಮ್ಮ ಗದಗ ಜಿ ಜನನೇ ನಾವು ಲೈಕ್ ಮಾಡೋದು